ನಮ್ಮ ಮನೆಯಲ್ ಅಡುಗೆ ಮನೇಲಿ ನಾವು ಫಸ್ಟಿಗೆ ನೋಡೊದು ಗ್ಯಾಸು ಲಿಕೇಜ್ ಆಗ್ತಿದೆಯ ಹೊರ್ಗಡೆ ಏನರ ಗ್ಯಾಸ್ ಲಿಕೇಜ್ ಆಗ್ತಿರೋದು ವಾಸನೆ ಬರ್ತಿದೆಯ ಎಲ್ಲ ಕರೆಟ್ಟಾಗಿದೆಯ ಆಮೇಲೆ ಸಿಲಿಂಡ್ರ್ ಏನಾರು ಆಗ್ತಿದೆಯ ಗ್ಯಾಸ್ ಏನೊ ಆಮೇಲೆ ಈ ಥರ ತುಂಬ ನೋಡ್ತಿವಿ ಆಮೇಲೆ ಊದಿನ ಕಡ್ಡಿ ಗ್ಯಾಸ್ ಹತ್ತಿರ ತಗೊಂಡು ಹೋಗೊಲ್ಲ ಆಮೇಲೆ ದೀಪ ಕೂಡ ಗ್ಯಾಸ್ ಹತ್ತಿರ ಇಡೋದಿಲ್ಲ ತುಂಬ ಯೋಚನೆ ಮಾಡಿಕೊಂಡು ಅಡುಗೆ ಮಾಡ್ತಿನಿ ಆಮೇಲೆ ಅಡುಗೆ ಮಾಡಬೇಕಾರೆ ವಿಂಡೋಸ್ ತೆಗಿಬೇಕು ಅಂತ ಹೇಳ್ತಾರೆ ವಿಂಡೋಸ್ ತೆಗ್ದಿಟ್ಟು ನಾನು ಅಡುಗೆ ಮಾಡ್ತಿನಿ ಹಾಗಾಗಿ ತುಂಬ ಮುನ್ನೆಚ್ಚರಿಕೆಗಳನ್ನು ವಹಿಸ್ತಿನ್ ನಾನು ಅಂದರೆ ಈಗ ಒಂದು ಸ್ವಲ್ಪ ಏನಾರು ವಾಸನೆ ಬರೋದು ಗೊತ್ತಾದರೆ ಕಿಟಕಿ ತೆಗಿಬೇಕು ಅಂತ ಹೇಳ್ತಿರ್ತಾರೆ ಯಾವತ್ತು ನಮ್ಮಮನೆಲ್ ಹಾಗೆ ಆಗಿಲ್ಲ ಹಾಗಾಗಿ ನಾನು ದಿನಾಲು ಕಿಟಕಿ ತೆಗದ್ಬಿಟ್ಟು ಫಸ್ಟು ನೋಡೋದೆ ಏನಂದರೆ ಗಾಸಿಲ್ ಗ್ಯಾಸ್ ವಾಸನೆ ಬರ್ತಿದೆಯ ಎಲ್ಲಾರು ಏನಾರು ಆಗಿದೆಯ ಅಕ್ಕ ಪಕ್ಕ ಏನಾರು ಇಟ್ಟಿದಾರ ಮ್ಯಾಚ್ ಬಾಕ್ಸ್ ಫೋನ್ ಅ ಅಥ್ವ ಏನಾರು ಬೇರೆದು ಏನಾರು ವಸ್ತು ಇಟ್ಟಿದಾರ ಅದನ್ನೆಲ್ಲ ನೋಡಿಬಿಟ್ಟು ಅದನ್ನೆಲ್ಲ ತೆಗ್ದು ಇಟ್ಟು ಆಮೇಲೆ ಕಿಟಕಿವು ವಿಂಡೋಸ್ ಓಪನ್ ಮಾಡಿ ಅದಾದಮೇಲೆ ನಾನು ಅಡುಗೆ ಮಾಡೋಕ್ ಸ್ಟಾರ್ಟ್ ಮಾಡ್ತಿನಿ ಅದಾದಮೇಲೆ ಗೊತ್ತಲ್ಲ ಮಾಮೂಲಿ ಹೇಗೆ ಅಂತ ಹಾಗೇ ವಿಂಡೋಸ್ ಎಲ್ಲ ಇದ್ ಮಾಡ್ಕೊಂಡು ಅಡ್ಗೆ ಮಾಡಿಕೊಳ್ತಿನಿ ಅವಾಗೇನು ಪ್ರಾಬ್ಲಮ್ ಇರೊಲ್ಲ ನಂಗೆ ಆರಾಮಾಗಿ ಅಡುಗೆ ಮಾಡ್ಬೌದು